ಬದುಕಲ್ಲಿ ಏನು ಮುಖ್ಯ ಅಂದರೆ ಫಸ್ಟು ನಾವು ಎಲ್ಲರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದನ್ನ ಫಸ್ಟ್ ಕಲಿಬೇಕು ಬದುಕಲ್ಲಿ ಇವಾಗ ದುಡ್ಡು ಬೇಕು ಒಂದು ಹಂತಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಹಂಗಂತ ಹೇಳಿ ಬರಿ ದುಡ್ಡೇ ಮುಖ್ಯ ಅಂತ ಅಲ್ಲ ದುಡ್ಡಿನಕ್ಕಿಂತ ಮನುಷ್ಯರು ಅವ್ರ ಜೊತೆ ನಮ್ಮ ಕನೆಕ್ಷನ್ ಅಂದರೆ ನಮ್ಮ ರಿಲೇಶನ್ಸ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಅವ್ರ ಜೊತೆ ನಾವು ಹೆಂಗೆ ಇರ್ತೀವಿ ನಮಗೆ ಇರೋದನ್ನ ಸ್ವಲ್ಪ ಜೀವನ ನಾವು ದುಡ್ಡು ಮಾಡಬೇಕು ಯಾವ ಲೆವೆಲಿಗೆ ಮಾಡಬೇಕು ಅಷ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡ್ರೆ ಸಾಕು ಅತಿಯಾಗಿ ನಮಗೆ ಅದೇ ಇಂಪಾರ್ಟೆಂಟು ಅಂತ ಹೋದರೆ ನಾವು ಹೋಗ್ತಾ ಯಾರೂ ಏನೂ ತಗೊಂಡು ಹೋಗಲ್ಲ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ ಆದರೆ ನಾಲ್ಕು ದಿನ ನಾಲ್ಕು ಜನರ ಜೊತೆ ಚೆನ್ನಾಗಿದ್ದೀವಿ ಅಂತಂದರೆ ಅವ್ರು ನಮ್ಮನ್ನು ಒಳ್ಳೇವ್ರು ಅಂತ ಒಂದು ಸ್ವಲ್ಪನಾದರೂ ಇದು ಮಾಡ್ತಾರೆ ಕೈಲಾದರೆ ಸಹಾಯ ಮಾಡಬೇಕು ಆಗಿಲ್ಲ ಅಂದರೆ ಯಾರಿಗೂ ಏನು ತೊಂದರೆ ಅಂತೂ ಕೊಡೋಕೆ ಹೋಗ್ಬಾರ್ದು ಇದು ನನ್ನ ಭಾವನೆ ಅದೆ ಮೇನ್ ಆಗಿ ಮುಖ್ಯ ಏನು ಅಂದರೆ ಎಲ್ಲರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟ್ ನನ್ನ ಪ್ರಕಾರ ಸಣ್ಣವ್ರು ಇರ್ಬೋದು ದೊಡ್ಡವ್ರು ಇರ್ಬೋದು ಅಥ್ವಾ ನಮ್ಮ ಏಜವ್ರು ಇರ್ಬೋದು ಏನಾದರೂ ಒಂದು ವಿಷಯಕ್ಕೆ ಅವ್ರು ಹೇಳಿದ್ರೆ ಅಂದು ನಮಗೆ ಬೇಜಾರು ಆಗೋದು ಅಸಮಾಧಾನ ಆಗೋದು ಅದು ಇದ್ದೇ ಇರುತ್ತೆ ಹಾಂಗಂತ ಹೇಳಿ ಅದನ್ನೇ ದೊಡ್ದಾಗಿ ಮಾಡೋದ್ರ ಬದಲಿಗೆ ಈಸಿ ಗೋಯಿಂಗ್ ಇಲ್ಲಿ ಕೇಳಿಸಿಕೋ ಈ ಕಡೆ ಬಿಡು ಮುಂದಿನ ಜೀವನ ನೋಡಿಕೋ ಮುಂದುವರದ್ಕೊಂಡು ಹೋಗೋಣ ಅನ್ನೋದು ಒಳ್ಳೇದು ಅಂತ ನನಗನ್ನಿಸುತ್ತೆ ಯಾವಾಗಲೂ ನಗ್ತಾಯಿರ್ಬೇಕು ಜಾಸ್ತಿ ಏನ್ರೋ ಬಗ್ಗೆ ಯೋಚನೆ ಮಾಡೋದು ಅಥವಾ ಯಾರಿಗೋ ಕೆಟ್ಟದು ಮಾಡೋಕ್ಕೆ ಏನು ಮಾಡಬೇಕು ಅನ್ನೋದು ರಿವೇಂಜ್ ತಗೊಳ್ಳೋದು ಇಂಥವೆಲ್ಲ ಮಾಡೋದು ಅಷ್ಟು ಒಳ್ಳೇದಲ್ಲ ಅಂತ ನನಗೆ ಅನ್ಸುತ್ತೆ ನನಗೇನು ಎಲ್ಲರ ಜೊತೆ ಚೆನ್ನಾಗಿ ಇರಬೇಕು ನಮ್ಮ ಕೈಲಿ ಏನಾಗುತ್ತೆ ಸಹಾಯ ನಾನು ಮಾಡಬೇಕು ಆಗಲಿಲ್ವಾ ಯಾರೋ ಮಾಡೋಂಥವ್ರು ನಂಗೆ ಗೊತ್ತಿದ್ದರೆ ಅಂಥವರಿಗೆ ದಾರಿ ತೋರಿಸೋಣ ಗೊತ್ತಿಲ್ವ ಅದು ಇಲ್ಲ ನನ್ನ ಕೈಲಿ ಆಗಲ್ಲ ಅಂತ ಬಿಟ್ಬಿಡ್ಬೇಕು ಒಟ್ನಲ್ಲಿ ನಾವು ನಗ್ತಾಯಿರ್ಬೇಕು ಅನ್ನೋದಷ್ಟೇ ನನ್ನ ನನಗನ್ಸಿದ್ದು ನನ್ನ ಬದುಕಲ್ಲಿ ಮುಖ್ಯ ಅಂತ